ಹಲೋ ಹಾಂ ನಮಸ್ತೇ ಹೇಳಿ ರೀ ಹೌದು ರೀ ಸೊನಾಲಿ ಅವ್ರ ಪೇರೆಂಟ್ಸ್ ಏನು ರೀ ಓಕೆ ಓಕೆ ಹಾಂ ಹೇಳಿ ರೀ ಅಲಾ ಹೌದಾ ರೀ ಹಂಗೇನು ಇಲ್ಲಲ ರೀ ಅವ ಚಲೋನೇ ಮಾಡ್ಲಿಕತ್ತಾನೆ ಏನು ಮನೆಯಾಗೇನೂ ವರ್ಕ್ ಮಾಡಲಾಗೇರ್ ಏನು ರೀ ಹೌದಾ ರೀ ಹೌ ನಾನು ಕರೆಕ್ಟೇ ಅದಾ ರೀ ಬಿಡಿರಿ ನಿಮ್ಮದು ಪೇರೆಂಟ್ಸ್ ಆಗಿ ಬಟ್ ನಂದು ಹೆಂಗದೆ ಅಂತಂದ್ರೆ ಈಗ ನಂಗೆ ಕಂಟಿನ್ಯೂ ಕ್ಲಾಸಸ್ ಆಗ್ತವಲ್ಲ ರೀ ನಾ ಮನ್ಯಾಗೂ ಹೋಗಿ ಮನ್ಯಾಗೂ ಎಲ್ಲ ನೋಡ್ಕೊಬೇಕು ಸೋ ಹಾಗಾಗಿ ಈಗ ಬೇರೆ ಕ್ಲಾಸಸ್ಸೂ ಇರ್ತಾವಲ್ಲ ರೀ ಅವ್ರು ಒಬ್ರದ್ದೇ ಇರೋಂಗಿಲ್ಲ ಹಂಗಾಗಿ ನಾ ತಿಂಕ್ ಮಾಡ್ಬೇಕಾಗ್ತದೆ ರೀ ಅದು ಹಾಂ ಅದೂ ಅದ ಬಿಡಿ ರೀ ಹಾಂ ರೀ ಅವರು ಕೇಳಂಗಿಲ್ಲ ಹುಡುಗರು ಒಂದು ಸಲ ಒಬ್ರಿಗೆ ಸೆಟ್ ಆದ್ರಂದ್ರೆ ಅವ್ರು ಮತ್ತೆ ಅವ್ರ ಮಾತೇ ಕರೆಕ್ಟ್ ಇದು ಮಾಡ್ತಾರೆ ಮತ್ತೆ ಯಾರಿಗೂ ಕೇಳಂಗಿಲ್ಲ ಏನೂ ಇಲ್ಲ ನಿಮ್ಮದೂ ಪರ್ಫೆಕ್ಟೇ ಅದ ರೀ ಅಂದ್ರೆ ನಿಮಗೂ ಗೊತ್ತಿರ್ತದಲ್ಲ ರೀ ನಮ್ಮ ಟೀಚರ್ಸಿಂದು ಹ್ಯಾಂಗೆ ಇರ್ತದೆ ಅಂತ ಹೇಳಿ ನಾವು ಹೆಂಗೆ ಅಂದ್ರೆ ಬಂದಿವಿ ಅಂತಂದ್ರೆ ನಮ್ಮದು ಪ್ರೇಯರ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಕಂಟಿನ್ಯೂ ಫೋರ್ ಓ ಕ್ಲಾಕ್ ತನ ಕ್ಲಾಸಸ್ಸೇ ಕೊಡ್ತಾರೆ ರೀ ಒಂದಿರ ಎರಡು ಅಷ್ಟೇ ಲೀಜರ್ ಪಿರಿಯಡ್ ಕೊಡ್ತಾರೆ ಸೋ ಹಾಗಾಗಿ ಆಗೋಂಗಿಲ್ಲ ಅಂತ ಹೇಳಿ ಅನ್ಕೊಂಡು ಇರ್ತೀನಿ ಯಾಕೆ ರೀ ಮತ್ತಲ್ಲಿ ನಿಮ್ಮ ಮನೆ ಕಡೆ ಎಲ್ಲರೆ ನೋಡದಿತ್ತಲ್ಲ ರೀ ಟ್ಯೂಷನ್ ಹಾಗೇನ್ರಿ ಹಾಂ ಯಾಕಂದ್ರ್ ಅಲ್ಲಿ ಇದು ಇಲ್ಲೇನು ರೀ ಟ್ಯೂಷನ್ಸ್ ಅದೇನು ಅಂದ್ರೆ ಬೇರೆ ಕಡಿಂದ ನಿಮ್ಮ ಮನೆಗ್ ಬಂದು ಫ್ರೆಷ್ ಅದು ಆಗಿ ಬೇರೆ ಕಡೆ ಹೋಗಲ್ಲ ಅಂತರೇನು ರೀ ಹೌದಾ ರೀ ನಾನೂ ಯಾಕಂತಂದ್ರೆ ಈಗ ನಾನು ಮನ್ಯಾಗೂ ಮಾಡಿ ಬರಬೇಕು ಬಂದು ಈಗ ನೀವು ಗೊತ್ತೇ ಇರ್ತದೆ ನಿಮ್ಗಾದ್ರೆ ಹೆಣ್ಣು ಮಕ್ಳದ್ದು ಏನೇನು ಇರ್ತದೆ ಅಂತ ಕೆಲಸ ಅದೆಲ್ಲ ಈಗ ಮನ್ಯಾಗೂ ಮಾಡಿ ಬರಬೇಕು ಮಾಡಿ ಬಂದಿಲ್ಲಿ ಸ್ಕೂಲ್ನಾಗೆಲ್ಲ ತಗೊಂಡು ನನಗೂ ರೆಸ್ಟ್ ಬೇಕಾಗ್ತದೆ ಅಲ್ರೀ ಅದಕೆ ನಾ ಥಿಂಕ್ ಮಾಡ್ಲಿಕತ್ತಿದ್ದೆ ನಾ ಮತ್ತೆ ಯಾರ ಬೇರೆ ಟೀಚರ್ಸ್ ಯಾರ್ರ ಹೇಳತಿದ್ರು ಮಾಡತಿದ್ರು ಅಂತಂದ್ರೆ ನಾ ಒಂದು ಸಲ ನಿಮಗೆ ಕೇಳಿಕೊಂಡು ಏನಾಯ್ತ್ ಅನ್ನದು ಕನ್ಫಮ್ ಹೇಳ ಹಾಂ ಹಂಗೆ ನಾ ಇಂಡ ಸ್ಟ್ರಿಕ್ಟ್ ಅದು ಮಾಡ್ತೀನಿ ತಗೊಳಿ ಅವ್ರಿಗೆ ಆಯ್ತು ಅಂದ್ರೆ ನಾನೂ ಥಿಂಕ್ ಮಾಡಿ ಫೋರ್ಟಿ ಮಿನಿಟ್ಸ್ ಹಂಗೆ ಟ್ಯೂಷನ್ ಮಾಡ್ದ್ರೂ ಟ್ರೈ ಮಾಡ್ತೀನಿ ತಗೊಳಿ ಮಾಡ್ಲಿಕ್ಕೆ ಮತ್ತು ಅವ್ರಿಗೂ ಹೇಳ್ತೀನ್ ತಗೊಳಿ ನಾ ಹಾಂ ಸರಿ ರೀ

ಆ್ಯಕ್ಟಿವ್ ಆ್ಯಕ್ಟಿವ್ ಫುಲ್ ಆ್ಯಕ್ಟಿವ್ ಅದಾನೆ ರೀ ಅವ ಅವ್ರ್ದೇನು ಟೆನ್ಶನ್ ಇಲ್ಲ ತಗೊಳಿ ಮ್ಯಾಮ್ ಹ್ಞೂ ಮತ್ತೆ ನಾ ಕೇಳ್ಕೊಂಡ್ಮೇಲೆ ನಿಮ್ಗೆ ಇನ್ಫಾಮ್ ಮಾಡ್ತೇನಂತೆ ರೀ ಮತ್ತೆ